ಗ್ರಂಥಗಳಿಗೆ ನಾವು ವಿದ್ಯಾರ್ಥಿನಿಯರು ತುಂಬಷ್ಟು ಆದ್ಯತೆಯನ್ನು ನೀಡ್ತೀವಿ ಯಾಕೆ ಅಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಗ್ರಂಥಗಳು ಮತ್ತು ಗ್ರಂಥಾಲಯಗಳು ಎಷ್ಟು ಮುಖ್ಯ ಬಹಳ ಮುಖ್ಯ ನಾವು ಗ್ರಂಥಾಲಯಗಳನ್ನು ಹೆಚ್ಚಾಗಿ ಗ್ರಂಥಾಲಯಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ನೀಡ್ತೀವಿ ಯಾಕೆ ಅಂದರೆ ಗ್ರಂಥಗಳಿಂದ ನಾವು ತುಂಬಷ್ಟು ವಿಷಯಗಳನ್ನ ಕಲಿಯೋಕ್ಕೆ ಸಾಧ್ಯವಾಗುತ್ತೆ ಹಳ್ಳಿಗಳಲ್ಲಿ ಗ್ರಂಥಾಲಯಗಳಿಗೆ ಅವಕಾಶ ಇರೋದಿಲ್ಲ ಅಥವಾ ಅಲ್ಲಿ ಗ್ರಂಥಾಲಯ ಗ್ರಂಥಾಲಯಗಳು ಸಿಗೋದಿಲ್ಲ ಹಾಗೇ ಬಂದರೆ ಸಿಟಿಯಲ್ಲಿ ಬಹಳಷ್ಟು ಗ್ರಂಥ ಗ್ರಂಥಾಲಯಗಳನ್ನು ನಾವು ಕಾಣ್ಬೌದು